ಹಲೋ

ಏನಿಲ್ಲಪ್ಪ ಅದು ನಿಮ್ಮದು ಜುವೆಲ್ರಿದ್ದಗಾ ಬೇಬಿ ಸಂಬಂಧ ಪಟ್ಟಂಥ ಮಕ್ಳಿಗೆ ಸಂಬಂಥ ಪಟ್ಟಂಥ ಚೈನ್ಗಳು ಏನು ಆಮೇಲೆ ಬಂಗಾರದ್ದು ಚೈನು ಮತ್ತು ನೆಕ್ ವೇರು ಡಿಸೈನರು ಇವೆಯೇನು ಏನು ಎಷ್ಟು ವೆರೈಟಿ ಇವೆ ಸರಿಯಾದ ರೇಟ ಇಲ್ಲಪ್ಪ ತೊಗೋಬೋದು ನಿಂಬಳಿ ನಮಗೆ ಬೇಕಾಗಿದ್ದು ಒಂದು ಹತ್ತು ಹದ್ನೈದು ವೆರೈಟಿ ಬೇಕು ಇದು ನಾಲ್ಕೈದು ವರ್ಷದ್ದು ಏನು ರೇಟ್ ಇದೆ ಈಗ ಗೋಲ್ಡು ಏನು ರೇಟ್ ಇದೆ ಗೋಲ್ಡು ಅದು ಚೈನ್ ಬೇಬಿ ಚೈನು ಏನೇನು ರೇಟ್ ಬೀಳ್ತವೆ ಸ ಕನಿಷ್ಠ ಏನು ರೇಟ್ ಬಿ ಕನಿಷ್ಠ ಏನು ರೇಟು ರಾಮ್ ಮೇಲೆ ಅದೇಯಪ್ಪ ಗ್ರಾಮ್ ಅಂದ್ರೆ ಈಗ ಪ್ಯುವರ್ ಬಂಗಾರಿರೋಲ್ಲ ಮಿಕ್ಸ್ ಇರ್ತಾವದು ಎಲ್ಲ ಅದಕ್ಕೆ ಅದು ಮೇಕಿಂಗ್ ಚಾರ್ಜ್ ಹಿಡ್ಕೊಂಡು ಎಷ್ಟು ರೇಟ್ ಬೀಳ್ತದೆ ಒಂದು ಚೈನಿಗೆ ಮಿನಿಮಮ್ ಎಷ್ಟು ಮೀಡಿಯಮ್ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ತೊಲೆ ತೊಲೆಯಪ್ಪ ಪೀಸ್ ಲೆಕ್ಕ ಇರ್ತದೆ ತೊಲೆ ಅಲ್ಲ ಈಗ ಅದು ತೊಲೆ ಅಂದ್ರೆ ಪಿವರ್ ಬಂಗಾರ ತೊಂಬೋದಿಲ್ಲ ನಾವು ಅವು ಚೈನ್ ತೊಗೋಬೇಕಾಗಿದ ಬೇಬಿ ಚೈನ್ ತೊಗೋಬೇಕು ಬೇಬಿದು ಪಿವರ ಗೋಲ್ಡ್ ಇರ್ತದೆ ಚೈನಿಗೆ ಏನಪ್ಪ ಅಂದ್ರೆ ಮುತ್ತು ಹಚ್ಚಿದ್ದು ಇರ್ತವೆ ಕೆಲವು ಮುತ್ತು ಹಚ್ಚಲಾರದ್ದು ಇರ್ತವೆ ಹಾಂ ಕೆಲವು ಏನಪ್ಪ ಅಂತಂದ್ರೆ ಬೇರೆ ಬೇರೆ ಇವು ಈಗ ರೆಡಿ ಮೇಡ್ ಯಾವು ಇವೆ ಹ್ಞೂ ಮನಾರಂದ್ರ ಈಗ ನಮಗೆ ಏನು ರೇಟ್ ರೇಂಜ್ ಅಂದ್ರೆ ಒಂದು ಎರಡು ಸಾವಿರ ಹಿಡ್ಕೊಂಡು ಐದು ಸಾವಿರ ಒಳಗೆ ಬೇಕು ಬೇಬಿದು ಚೇನು

ಸಿಕ್ರೆ ಅವು ಎಲ್ಲ ತೆಗೆದು ಇಡಬೇಕು ನಾವು ನಮ್ಮ ಮನೆಯವ್ರು ಎಲ್ಲ ಬಂದು ಅದನ್ನು ನೋಡ್ಕೊಂಡು ಆಯ್ತು ಯಾವ ಅಂತಂದ್ರೆ ಆಯ್ತು ನಾವು ಬರ್ತೀವಿ ಈ ಒಂದು ಒಂದು ಅರ್ಧ ಗಂಟೆ ಒಂದು ಗಂಟೆದಾಗ ಬರ್ತೀವಿ ನಾವು ಎಲ್ಲ ವೆರೈಟಿ ಇದ್ರೆ ಮತ್ತೆ ನಿಂಬಳಿ ಏನಪ್ಪ ಅಂದ್ರೆ ಫೈನಲ್ ಮಾಡ್ತೀವಿ ಅದೇನು ಡಿಸ್ಕೌಂಟ್ ಇದೆ ಸರಿಯಾಗಿ ಡಿಸ್ಕೌಂಟ್ ಕೊಟ್ಟು ಎಲ್ಲ ಎಲ್ಲ ಡಿಸ್ಕೌಂಟ್ ಕೊಟ್ಟು ಕರೆಕ್ಟ್ ಬಿಲ್ ಕೊಡ್ಬೇಕು ಮತ್ತೆ ಆ ರೀತಿ ಏನಿದೆಂದ್ರೆ ಎಲ್ಲ ಕರೆಕ್ಟು ಅತೋರೈಸ್ಡ್ ಬಿಲ್ ಕೊಡಬೇಕು ಆ ರೀತಿ ಇದ್ರೆ ನಾ ಏನಪ್ಪ ಅಂದ್ರೆ ಬರ್ತೀವಿ ಹ್ಞೂ